ಹೇಳಿ ಮತ್ತೆ ಹೇಳಿ ಯಾರು ಹೌದು ಹಾಂ ಹೇಳಿ ಹಾಂ ಎಷ್ಟು ಜನ ಎಷ್ಟು ಜನ ಇದ್ದೀರಿ ಓಕೆ ನೀವು ಮಿನಿ ಬಸ್ ಮಾಡೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸೀವ್ ಆಗಬೋದು ಟೆಂಪೋ ಟ್ರಾವೆಲ್ ಆದರೆ ಸ್ವಲ್ಪ ಕಡಿಮೆ ಬೀಳುತ್ತೆ ನಿಮಗೆ ನಿಮಗೆ ಯಾವುದು ಬೇಕು ಹಾಂ ಅದಾದರೆ ಸ್ವಲ್ಪ ಕಡಿಮೆ ಬೀಳುತ್ತೆ ಮಿನಿ ಬಸ್ ಆದರೆ ಸ್ವಲ್ಪ ಜಾಸ್ತಿ ಬೀಳುತ್ತೆ ನಿಮಗೆ ಯಾವ್ದು ಬೇಕು ಅಂತ ಹೇಳಿದ್ರೆ ಮಿನಿ ಬಸ್ಸಾ ಟಿ ಟಿ ಯಾವ್ದು ಬೇಕು ಅಂತ ಹೇಳಿದ್ರೆ ನಾನು ಏನು ರೇಟಾಗತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ

ಯಾವ ಯಾವ ಪ್ಲೇಸ ಓಕೆ ಓಕೆ ಓಕೆ ಹ್ಞೂ ಹ್ಞೂ ಹ್ಞೂ ಹ್ಞೂ

ಹಾಂ ಹಾಂ ಹಾಂ ಕಡಿಮೆ ನಾವು ಹೇಳ್ತಾ ಇರೋದೆ ಕಡ್ಮೆಯೇ ನೋಡೋಣ ಹೇಳ್ತೀನಿ ಹೋಗ್ಬ ಹೋಗ್ಬಂದ ಮೇಲೆ ಯಾಕೆಂದ್ರೆ ಇವಾಗ ಪೆಟ್ರೋಲ್ದ ರೇಟೆಲ್ಲ ಜಾಸ್ತಿ ಆಗಿದೆ ಅಲ್ವ ಡೀಜಲ್ದು ಪೆಟ್ರೋಲ್ದು ಎಲ್ಲ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಮತ್ತೆ ಮತ್ತೆ ಟಿ ಟಿ ಆದರೆ ಮುಂಚೆ ಒಂದು ಸೆವೆನ್ ತೌಸಂಡ್ ಆಗಬೋದು ಅರೌಂಡ್ ಸೆವೆನ್ ತೌಸಂಡ್ ಆಗಬೋದು ಹಾಂ ನೀವು ಫಸ್ಟೆನೆ ಅಡ್ವಾನ್ಸ್ ಪೇ ಮಾಡಬೇಕಾಗುತ್ತೆ ನಮಗೆ ಒಂದು ತ್ರೀ ತೌಸಂಡ್ ತ್ರೀ ಆರ್ ಫೋರ್ ತೌಸಂಡ್ ಅಡ್ವಾನ್ಸ್ ಪೇ ಮಾಡಬೇಕಾಗುತ್ತೆ ಮೇಡಂ ಹಾಂ ಹಾಂ ಮಾಡಿ ಮೇಡಂ ಹಾಂ ಡ್ರೈವರ್ಗೆ ಭತ್ತಾ ಎಲ್ಲ ನೀವೇ ಕೊಡಬೇಕು ನಾವು ಕೊಡೋಲ್ಲ ಎಲ್ಲ ನೀವೇ ನೋಡ್ಕೋಬೇಕು ಅದು ಬಿಟ್ಟು ಮೇಲೆ ಇಷ್ಟು ಚಾರ್ಜ್ ಆಗುತ್ತೆ ಹಾಂಗಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇರೋ ಡ್ರೈವರನ್ನೇ ಸೇಫ್ ಆಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡು ಬರ್ತಾರೆ ನಮ್ಮ ಟ್ರಾವೆಲ್ಸ್ ಅಲ್ಲಿ ನೋ ಆ ಥರದ ಡ್ರೈವರ್ಸ್ಗಳನ್ನೇ ಇಟ್ಟಿರೋದು ನಂಬಿಕಸ್ಥ ಡ್ರೈವರ್ಸು ಸೇಫ್ ಡ್ರೈವರ್ಸು ಮೇಡಂ ನಿಂಗೇನು ತೊಂದರೆ ಆಗೊಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಹಾಂ ಹೌದು ಹೌದು ಹೌದು ನಾವೂನು ನಾವೂನು ಯಾರು ಕಸ್ಟಮರ್ಸ್ ಬರ್ತಾರೆ ಅವ್ರ ಸೇಫ್ಟಿ ನಾವು ನೋಡಬೇಕಲ್ವ ಹಂಗಾಗಿ ನಾವು ಒಳ್ಳೆ ಒಳ್ಳೆ ಡ್ರೈವರ್ಗಳನ್ನೇ ಇಟ್ಟಿದ್ದೀವಿ ಸೇಫ್ಟಿ ಡ್ರೈವ್ ಮಾಡೋಂಥ ಡ್ರೈವರ್ಗಳು ಇಲ್ಲ ಇಲ್ಲ ಇಲ್ಲ ಇಲ್ಲ ಆ ಥರ ಏನಿಲ್ಲ ಮೇಡಂ ಹಾಂ

ಓಕೆ ಮನೆ ಹತ್ರವೇ ಪಿಕ್ ಮಾಡ್ತಾರೆ ನಿಮ್ಗೆ ಅಲ್ಲೇ ತೊಗೊಂಡೊಗಿ ಡ್ರಾಪು ಮಾಡ್ತಾರೆ ಮೇಡಂ ಹಾಂ ಓಕೆ ಮೇಡಂ ಹಾಂ ಓಕೆ ಓಕೆ ಆಯ್ತು ತ್ಯಾಂಕ್ ಯು ಹಾಂ ಓಕೆ ಹ್ಞೂ ಸರಿ